ನನಗೆ ಎಲೆಕ್ಟ್ರಾನಿಕ್ ಆವೃತ್ತಿ ಓದೋದಕ್ಕಿಂತ ಭೌತಿಕ ಪುಸ್ತಕಗಳನ್ನು ಓದಲು ಇಚ್ಛಿಸುತ್ತೇನೆ ಏಕೆಂದರೆ ಎಲ್ಲ ಒಂದು ವಿಷಯಗಳಲ್ಲಿ ಭೌತಿಕವಾಗಿ ನಾವು ಅಧ್ಯಯನ ಮಾಡಿ ಓದಿದಾಗ ಮುಟ್ಟಿ ಯಾವುದೇ ಒಂದು ವಸ್ತುವನ್ನು ಮುಟ್ಟಿ ಸರ್ಶಿಸಿ ಅದನ್ನು ಓದಿದಾಗ ಅರ್ಥವಾಗುವ ವಿಧಾನ ತುಂಬ ಚೆನ್ನಾಗಿರುತ್ತದೆ ಅದೇ ಹೆಲೆಕ್ಟ್ರಾನಿಕ್ ಆವೃತ್ತಿಯಲ್ಲಿ ಅವನು ವಿಷಯವನ್ನು ತಪ್ಪು ಹೇಳಿರಬಹುದು ಅಥವಾ ಅದೇ ಈಗ ನೋಡೋದಾದರೆ ಯೂಟೂಬ್ ಯೂಟೂಬುಗಳಲ್ಲಿ ಕೆಲವರು ಮಾಹಿತಿಯನ್ನು ತಪ್ಪು ತಪ್ಪಾಗಿ ನೀಡಿ ಅದನ್ನು ನಾವು ಯ ಅದನ್ನು ಮನದಟ್ಟು ಮಾಡಿಕೊಂಡು ಅದನ್ನೇ ನಾವು ಸರಿ ಅಂತ ಅಂದುಕೊಂಡು ಓದಿದಾಗ ನಮಗೆ ಎಗ್ಸಾಮಿನಲ್ಲಿ ಅಥವಾ ಪರೀಕ್ಷೆಯಲ್ಲಿ ಕೇಳಿದ ಕ್ವೆಶ್ಚನ್ಸುಗೂ ಉತ್ತ ಪ್ರಶ್ನೆಗಳಿಗೆ ಉತ್ತರಿಸಿದಾಗ ಆ ಆ ಉತ್ತರವು ಸರಿ ಅನ್ನಿಸಿಲ್ಲ ಅಂದಾಗ ನಮಗೆ ಮಾರ್ಕ್ಸನ್ನು ಕಳೆದುಕೊಳ್ಳುವ ಸಾಧ್ಯತೆ ತುಂಬನೇ ಇರುತ್ತದೆ ಭೌತಿಕ ಪುಸ್ತಕವನ್ನು ಓದಿದಾಗ ಭೌತಿಕ ಪುಸ್ತಕದ ಡಾಕ್ಯುಮೆಂಟ್ ನಮಗೆ ಭೌತಿಕ ಪುಸ್ತಕದಲ್ಲಿರುವ ಉತ್ತರವು ನಮಗೆ ಅದೇ ಕೊನೆಯ ನಿರ್ಧಾರ ಆಗಿರುತ್ತದೆ ಕೊನೆಯ ಒಂದು ಉತ್ತರವಾಗಿರುತ್ತದೆ ಇದರಲ್ಲಿರುವ ಉತ್ತರವನ್ನು ನಾವು ಎತ್ತಿಕೊಂಡು ಹೋಗಿ ಕೋರ್ಟ್ನಲ್ಲಿ ಸಬ್ಮಿಟ್ ಮಾಡಿದಾಗ ನಮಗೆ ವ ಸರಿ ತಪ್ಪು ಕೊಟ್ಟಿರುವ ಉತ್ತರವು ಸಹ ಸರಿ ಎಂಬ ವ್ಯಾಖ್ಯಾನವನ್ನು ನೀಡಬಹುದು ಇದನ್ನ ನಾವು ಎಲ್ಲಿ ಬೇಕಾದರೂ ರಿಟನ್ ಡಾಕ್ಯುಮೆಂಟ್ ಅಂದರೆ ಭೌತಿಕವಾಗಿ ಬರೆ ಭೌತಿಕವಾದ ಪುಸ್ತಕವನ್ನು ಎಲ್ಲಿ ಬೇಕಾದರೂ ನಾವು ಸಬ್ಮಿಟ್ ಮಾಡಬಹುದು ಅಥವಾ ಎಲ್ಲಿ ಬೇಕಾದರೂ ನಾವದನ್ನು ಇದರಾಗೆ ನೀಡಬಹುದು ಆದರೆ ಎಲೆಕ್ಟ್ರಾನಿಕ್ ಆವೃತ್ತಿಯನ್ನು ನಾವು ಸಾಕ್ಷಿಯಾಗಿ ಪರಿಗಣಿಸಲು ಬರುವುದಿಲ್ಲ ಹಾಗಾಗಿ ನಾನು ಭೌತಿಕ ಪುಸ್ತಕಗಳನ್ನು ಓದಲು ಇಚ್ಛಿಸುತ್ತೇನೆ ಹೊರತು ಎಲೆಕ್ಟ್ರಾನಿಕ್ ಆವೃತ್ತಿ ಓದಲು ಬಯಸುದಿಲ್ಲ ಹಾಗೆ ಹಾಡಿಯೋ ಪುಸ್ತಕಗಳನ್ನು ಕೇಳಿದ್ದೀರಾ ಅಂತ ಕೇಳುತ್ತಿದ್ದೆ ಆಡಿಯೋ ಪುಸ್ತಕಗಳನ್ನು ಕೇಳುತ್ತೇನೆ ಆಗಾಗ ನನಗೆ ನಿದ್ದೆ ಬರುವಂಥ ಸಮಯದಲ್ಲಿ ನಾನು ನನಗೆ ಓದಲು ಮನಸ್ಥಿತಿ ಬರದ ಸಮಯದಲ್ಲಿ ಅಂತಹ ಸಮಯದಲ್ಲಿ ಆಡಿಯೋ ಆಡಿಯೋ ಪುಸ್ತಕಗಳನ್ನು ಅಂದರೆ ಹಾಡಿಯೋ ವೀಡಿಯೋ ಆಡಿಯೋ ಇರ್ತಾರಲ್ವ ಕೆಲವೊಂದು ವೀಡಿಯೋ ಇದನ್ನು ರೆಕಾರ್ಡೆಡ್ ವೀಡಿಯೋಸನ್ನು ಅದನ್ನು ಕೇಳಲು ಇಷ್ಟಪಡುತ್ತೇನೆ ಇಲ್ಲ ಅಂಥೇಳಲ್ಲ ಬಟ್ ಅದನ್ನು ಇನ್ನು ಇನ್ನೊಮ್ಮೆ ಭೌತಿಕ ಪುಸ್ತಕಗಳಲ್ಲಿ ಓದಿ ಅದನ್ನು ಅದರಲ್ಲಿರೋ ಲೋಪದೋಷಗಳನ್ನು ಸರಿಪಡಿಸಿಕೊಂಡು ನಾನು ಸರಿಯಾದ ವಿಧಾನದಲ್ಲಿ ಆಡಿಯೋ ಪುಸ್ತಕಗಳನ್ನು ಸಹ ಕೇಳುತ್ತೇನೆ ಎಲೆಕ್ಟ್ರಾನಿಕ್ ಆವೃತ್ತಿ ಓದುವುದು ನನ್ನ ಪ್ರಕಾರ ಜಸ್ ಜಸ್ಟ್ ಫಾರ್ ಇನ್ಫಾರ್ಮೇಶನಾಗಿರಬೇಕು ಹೊರತು ಅದೇ ಪರ್ಮ್ನೆಂಟ್ ಸೆಟ್ ಥರ ಓದಬಾರದು ನಾವು ಅದನ್ನೇ ನಾವು ಕೊನೆಯ ನಿರ್ಧಾರವಾಗಿ ತೆಗೆದುಕೊಂಡು ಓದಬಹು ಓದುವುದು ಉತ್ತಮವಲ್ಲ ಅಂತ ಹೇಳಲು ಬಯಸುತ್ತೇನೆ